ಹಲ್ಲೋ ಯಾರು ಇದು ಕಾರ್ಪೆಟರೂಬ್ ಹಾಂ ಇದು ಉಡ್ಗಳು ಬೇಕಿತ್ತು ಆರ್ಡರ್ಸ್ ಇದೆ ಯಾವ್ದ್ಯಾವ್ದು ಥರ ಇದೆ ನಿಮ್ಮ ಹತ್ರ ಎಲ್ಲ ಥರದ್ದು ಸಿಗುತ್ತಾ ನನಗೆ ಜಾಸ್ತಿ ರಬ್ಬರದ್ದೇ ಬೇಕಿತ್ತು ಆ ಎಷ್ಟಾಗುತ್ತೆ ಅದಕ್ಕೆಲ್ಲ ಅಮೌಂಟು

ಇದು ಆರ್ಡರ್ ಕೋಡಬೇಕಿತ್ತಲ್ಲ ಯಾವಾಗ ಬರೋದು ನೆಕ್ಸ್ಟ್ ಮಂತ್ ಏನು ಮನೆಗೆ ಅಂದರೆ ಸೋಫಾ ಸೆಟ್ಟು ವಿಂಡೋ ಅದಕ್ಕೆಲ್ಲ ಬೇಕಿತ್ತು ಎಷ್ಟೊತ್ತಿಗೆ ಬರೋದು ಎಷ್ಟೊತ್ತಿಗೆ ನಿಮ್ಮದು ಅಂಗಡಿ ಒಪನಾಗೋದು

ಸರಿ ಇದು ಅಮೌಂಟ್ ಹೇಳಿದಿದ್ದರೆ ಅಜೆಸ್ಟ್ ಮಾ ಅವ್ರಿಗೆ ಅಜೆಸ್ಟ್ ಮಾ ಹಾಂ

ಗಾಡಿ ನಾವೇ ತರಬೇಕಾ ಗಾಡಿ ತರಬೇಕು ಅಂದರೆ ತರುತ್ತೀವಿ ಹಾಂ ಹಾಂ ಹೌದ ಸರಿ ಆಯಿತು ಹಾಗಿದ್ರೆ ಗಾಡಿ ನಾವೇ ತರುತ್ತೀವಿ ಅದನ್ನು ಮರ ಎಲ್ಲ ಶಿಫ್ಟ್ ಮಾಡ್ಸ್ಕೊಟ್ಬಿಡಿ ಆಯ್ತು ಹ್ಞೂ ನೋಡಬೇಕು ಅಲ್ಲಿ ಅವ್ರು ಆರ್ಡರ್ ಕೊಟ್ಟಿದ್ದಾರೆ ನಾನು ನಾಳೆ ಬಂದು ಹೇಳ್ತೀನಿ ಎಷ್ಟೆಷ್ಟು ಬೇಕು ಅಂತ ಎಲ್ಲ ಥರದ್ ಮರ ಇವಾಗಿದೆ ತಾನೇ

ಹಾಂ ಹಾಂ ಸರಿ ಆಯ್ತು ಹಾಂ ಅಂದರೆ ಮರ ಹೇಗಿದೆ ಅಂತ ನೋಡ್ಬೇಕಿತ್ತು ಅದಕ್ಕೆ ಹೌದಾ ಸರಿ ಆಯಿತು ಹಂಗಿದ್ರೆ ಬರುತ್ತೀವಿ ನಾಳೆ ಬಂದ್ಬಿಟ್ ಸ್ಯಾಂಪಲ್ ನೋಡ್ಕೊಂಡ್ಹೋಗಿ ನಾಳೆ ಬಂದು ನಾಡಿದ್ದು ಬಂದು ಆರ್ಡರ್ ಮಾಡ್ತೀವಿ ಹಾಂ ಸರಿ ಆಯಿತು